ಹಾಂ ಹೇಳಿ ಮೇಡಮ್ ಹೌದು ಮೇಡಮ್

ಹಾಂ ಇದು ನೋಡೊಣ ಸ್ಟಿಚ್ ಮಾಡ್ತೀನಿ ಮೇಡಮ್ ಬಟ್ ನೀವು ಎಷ್ಟು ಎಷ್ಟು ಕ್ವಾಂಟಿಟಿ ಅಂತ ಹೇಳಿದಿರಲ್ಲ ಹ್ಞೂ ಹಾಂ ಹಾಂ ಅದೇ ಪ್ಯಾಂಟು ಶರ್ಟು ಗಂಡು ಮಕ್ಕಳಿಗೆ ಇವ್ರ್ದು ಏನಿದೆ ಹೆಣ್ಣು ಹುಡುಗ್ರದು ಏನು ಸ್ಕರ್ಟಾ ಇಲ್ಲಾ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಸ್ಕರ್ಟಾ ಏನು ಸ್ಕರ್ಟು ಶರ್ಟಾ ಏನು ಟಾಪು ಬಾಟಮ್ಮು ಆ ಥರ ಏನಾದ್ರೂ ಇದೇನಾ ಹಾಂ ಹಾಂ ಹಾಂ ಸರಿ ಹೇಳಿರಿ ಮೇಡಮ್ ಫಿಫ್ಟಿ ಮೆಂಬರ್ಸ್ ಫಿಫ್ಟಿ ಮೆಂಬರ್ಸು ಓಕೆ ಅದು ಎಲ್ಲ ಚಾರ್ಜು ಪರ್ ಹೆಡ್ಗೆ ಫೈ ಹಂಡ್ರಡ್ ಆಗುತ್ತೆ ಮೇಡಮ್ ಬಟ್ ನೀವು ಎಷ್ಟು ಫಿಫ್ಟಿ ಮೆಂಬರ್ಸ್ ಅಂತ ಹೇಳ್ತಿದ್ದೀರಲ್ಲ ಸೋ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಮ್ಮ ಹತ್ರ ಸ್ಟಿಚ್ ಮಾಡಿಸಿದ್ರಿ ನೀವು ನನಗೆ ಪ್ರೈಸ್ ಏನು ಬರುತ್ತೆ ಕಡಿಮೆ ಆಗುತ್ತೆ ನೀವು ಕಡಿಮೆ ಟೆನ್ ಮೆಂಬರ್ಸು ಇಲ್ಲ ಟು ಮೆಂಬರ್ ತ್ರೀ ಮೆಂಬರ್ಸ್ ಅಂದರೆ ಅದು ಅಮೌಂಟ್ ನಿಮಗೆ ಜಾಸ್ತಿ ಆಗುತ್ತೆ ಆ ಥರ ಏನಾದರು ಮಾಡ್ಸೋದಿದ್ದರೆ ನಮಗೆ ಇನ್ಫರ್ಮೇಷನ್ ಕೊಡಿ ನೀವು ಭಾಳ ಜನದ್ದು ಅಂತೇಳಿದರೆ ಕಡಿಮೇನೆ ಬೀಳುತ್ತೆ ಫೈ ಹಂಡ್ರಡ್ ಈಚ್ ಬೀಳುತ್ತೆ ಒಬ್ಬರಿಗೆ ನೀವೆಲ್ಲ ಅವರಿಗೆ ಮಕ್ಕಳಿಗೆಲ್ಲ ಚಾರ್ಜ್ ಬಿಟ್ಟು ಹೇಳಿಬಿಟ್ಟು ನೀವು ಯಾವ ಡೇಟಿಗೆ ಹೇಳ್ತೀರಿ ನಾನು ಆ ಡೇಟಿಗೆ ನಿಮ್ಮಲ್ಲಿ ಬಂದು ನಾನು ಅಳ್ತೆ ಆ ಥರ ಎಲ್ಲಾ ತಗೋತಿನಿ ಹ್ಞೂ ಹ್ಞೂ ಹ್ಞೂ ಆಮೇಲೆ ನಾವು ಬರ್ತೀವಿ ನೀವು ಹೇಳೋ ಟೈಮ್ಗೆ ನಾವು ಬರ್ತೀವಿ ಬಟ್ ನಾವು ಹೇಳೋ ಟೈಮಿಗೆ ಮಕ್ಳು ಎಲ್ಲ ಇರೋದಿಲ್ಲ ನೀವು ಮಕ್ಕಳಿಗೆ ಬಿಫೋರ್ ಒನ್ ಡೇನೆ ನೀವು ಹೇಳಿರಿ ನಮಗೆಲ್ಲಾ ಅಳತೆ ತಗೊಳ್ಳೋಕ್ಕೆ ಅಳತೆ ತಗೊಳ್ಳೋಕ್ಕೆ ಬರ್ತಾರೆ ಅಂತೇಳಿ ನಾವೆಲ್ಲ ಬಂದು ಅಳತೆ ತಗೊಂತಿವಿ ಕೆಲವೊಮ್ಮೆ ಎಲ್ಲರೂ ಒಂದೇ ಸಲಕ್ಕೆ ಬಂದಿರಲ್ಲಲ್ಲ ಸೋ ಮರುದಿನ ನಾವು ತಗೊಂತಿವಿ ಅಳತೆ ಆಯ್ತು ಇರಲಿ ಮೇಡಮ್ ಅಲ್ಲಿ ಬಂದು ಸ್ಕೂಲಲ್ಲಿ ಮಾತಾಡಿಬಿಟ್ಟು ನಾನು ನಿಮಗೆ ಎಲ್ಲ ಹೇಳಿ ಹೋಗ್ತಿನಿ